ಅಲ್ಲಿ ಮಿಸ್ಸು ವನಿತ ಹೌದಾ ಮೇಡಮ್ ನಾನು ಇಲ್ಲಿ ನಿಮ್ಮ ಮೊನ್ನೆ ಬಂದಿದ್ದೆ ನಿಮ್ಮ ಆಸ್ಪಿಟಲ್ಗೆ ನಾನು ಒಂದು ಟು ಡೇಸ್ ಬ್ಯಾಕು ಭವಾನಿ ಅಂತ ಹೆಡ್ಡೇಕು ಫೀವರೆಲ್ಲಾ ಇತ್ತು ಇದೆ ನನಗೆ ಮೊನ್ನೆ ಟ್ಯಾಬ್ಲೆಟ್ಸ್ ತಗೊಂಡೆ ನಿಮ್ಮ ಹತ್ರನೇ ಅದ್ರನ್ನು ಕುಡೀತಾ ಇದ್ರು ಏನು ವಾಸಿಯಾಗ್ತಾ ಇಲ್ಲ ಮೇಡಮ್ ಹೌದಾ ಮೇಡಮ್ ಹಾಂ ಕಂಪ್ಲೀಟ್ ಆಯಿತು ಒಂದು ಟು ಡೇಸ್ಗೆ ಆಗೋಷ್ಟು ಕೊಟ್ಟಿದ್ದರು ಮಾರ್ನಿಂಗ್ ನೈಟ್ ಕುಡಿದೇ ನಾನು ನನಗೇನು ವಾಸಿ ಆಗ್ತಾ ಇಲ್ಲ ನನ್ಗೆ ಮತ್ತೆ ಹಂಗೆ ಆಗ್ತಾ ಇದೆ ಮೇಡಮ್ ಓಕೆ

ಓಕೆ ಮೇಡಮ್

ಹಾಂ ಹಾಂ ಓಕೆ ಮ್ಯಾಮ್ ಮಾರ್ನಿಂಗ್ ಒಂದು ನೈನ್ ಒ ಕ್ಲಾಕ್ ಹಂಗೆ ಬರೋಕ್ಕಾಗುತ್ತಾ ನಾವು ಹಾಂ ಓಕೆ ಮೇಡಮ್ ಓಕೆ ಓಕೆ

ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ಓಕೆ